ನಾನು ಪ್ರಥಮವಾಗಿ ಹೊಲೀಲಿಕ್ಕೆ ಶುರು ಮಾಡಿದ್ದು ಚೂಡಿದಾರ ಆದರೆ ಒಜ್ ಸಾದಾ ಸೀದಾ ಡಿಸೈನ್ನ ಬ್ಲೌಸು ರವಿಕೆಯನ್ನು ಹೊಲೀತಿದ್ದೆ ಆದರೆ ಒಂದು ದಿವಸ ನನಗೊಂದು ಮದುಮಗಳ ಬ್ಲೌಸು ರವಿಕೆ ಹೊಲೆಯೋಕ್ಕೆ ತಂದುಕೊಟ್ರು ಅಯ್ಯೋ ಈ ಮದುಮಗ್ಳ ರವಿಕೆಯನ್ನು ತೆಗ್ದುಕೊಂಡ ನಂತರ ನನಗೆ ಒಮ್ಮೆಲೆ ಒಂಚೂರು ಭಯ ಆಗೋಕ್ಕೆ ಶುರುವಾಯ್ತು ಹೇಗೋ ಮದುಮಗ್ಳ ಬ್ಲೌಸ್ ಅಂದರೆ ತುಂಬ ಕಠಿಣದ ಸವಾಲಿನ ಪರಿಸ್ಥಿತಿ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಅವರಿಗೂ ಏನೋ ಬೇಜಾರಾಗುತ್ತೆ ಅದು ಎಣಿಸ್ಕೊಂಡು ಇದನ್ನು ಹೊಲೆಯೋದಾ ಅಲ್ಲಿ ಅಥವಾ ಬೇರೇ ಟೈಲರಿಗೆ ಕೊಡೋದಾ ಅಂತಲೂ ಎಣಿಸ್ಕೊಂಡೆ ಆದರೂ ಚಿಂತಿಲ್ಲ ನೋಡುವ ನನ್ನ ಒಂದು ವಿದ್ಯೆ ಕಲಿತ ವಿದ್ಯೆಯನ್ನು ಹೇಗಾದರೂ ಸಾರ್ಥಕ ಮಾಡ್ತೇನಂತ ಸ್ವಲ್ಪ ಬೇರೆಯವ್ರಲ್ಲೂ ಬೇರೆ ಟೈಲರತ್ತಿರನು ಸ್ವಲ್ಪ ಮಾಹಿತಿ ತೊಗೊಂಡೆ ಹೇಗೆ ಅದಕ್ಕೆ ಡಿಸೈನ್ ಮಾಡೋದು ಯಾವ ಥರ ಕಸೂತಿ ಹಾಕೋದು ಮದುಮಗಳ ಇಚ್ಛೆಗೆ ಅವರಿಗೆ ಈಗಿನ ಮಕ್ ಮದುಮಕ್ಳಿಗೆಲ್ಲ ನಮೂನೆ ನಮೂನೆ ಥರದ್ದು ಡಿಸೈನ್ ಬೇಕಲ್ವ ಅವಳ ಅಭಿರುಚಿಗೆ ತಕ್ಕಂತೆ ಇದು ಮಾಡಿ ಆಂ ಹೇಗಾರೂ ಇದು ಮಾಡಿ ಅದ್ನೂ ಆ ರವಿಕೆಯನ್ನು ಹೊಲೆಯೋಕ್ಕೆ ಸಾಧಾರ್ಣ ತುಂಬ ಹೊತ್ತು ಆಲೋಚನೆ ಮಾಡಿ ನಂತ್ರ ನಿಧಾನವಾಗಿ ಇದು ಒಂದೊಂದೇ ಕಸೂತಿ ಅವಳ ಇಚ್ಛೆ ಅವಳ ಇಷ್ಟದ ಪ್ರಕಾರ ಅವಳೊಂದು ಡಿಸೈನ್ ಹೇಳಿದ್ದಳು ಆ ಕಸೂತಿಯನ್ನು ಆ ನಿಧಾನವಾಗಿ ಇದು ಮಾಡಿಕೊಂಡು ಕೋಲಿಯೋಕ್ಕೆ ಶುರು ಮಾಡಿದೆ ಮಧ್ಯೆ ಮಧ್ಯೆದಲ್ಲಿ ಬ ಕಲ್ಲರ್ ಬೀಟ್ಸ್ ಇಟ್ಟು ಸ್ಟೋನೆಲ್ಲ ಇಟ್ಟು ನಿಧಾನವಾಗಿ ಒಂದು ಆ ಬ್ಲಾ ರವಿಕೆಯನ್ನು ಹೊಲೆಯೋಕ್ಕೆ ಸಾಧಾರ್ಣ ನಾನು ಹತ್ತು ಹನ್ನೆರಡು ದಿವಸ ತೊಗೊಂಡು ಹೇಗಾದ್ರು ಚನ್ನಾಂ ಚೆನ್ನಾಗಿ ಪರಿಪೂರ್ಣವಾಗಿ ಮಾಡಿದೆ ಆ ರವಿಕೆಯನ್ನು ತಗೊಂಡು ಹೋದ ಮದುಮಗಳು ಅದನ್ನು ನೋಡಿ ಹಾಕಿಕೊಂಡು ತುಂಬ ಆಂಟಿ ತುಂಬ ಚೆನ್ನಾಗಿ ಹೊಲ್ದಿದ್ದೀರ ಅಂತ ಹೇಳಿದರು ಆ ಕ್ಷಣ ನಿಜವಾಗ್ಲೂ ಧನ್ಯತೆಯ ಭಾವ ನನ್ನಲ್ಲಿ ಮೂಡಿ ಬಂತು